ಹಾಂ ನಾವೇ ಮಾತಾಡ್ತಿರೋದು ಎಲ್ಲಿಗೆ ಹೋಗ್ಬೇಕು ಮೇಡಂ ಹಾಂ ಹೇಳಿ ಹಾಂ ಇದೆ ಇದೆ ಹಾಂ ಬನ್ನಿ ಮ್ಯಾಮ್ ಎಲ್ಲಿದ್ದೀರ ಇವಾಗ ನೀವು ಹೌದಾ ಹಾಂ ಎಲ್ಲಿ ಯಾವತ್ತು ಬರಬೇಕು ಮ್ಯಾಮ್ ಹ್ಞೂಂ ಬರ್ತೀವಿ ಎಷ್ಟು ಗಂಟೆಗೆ ಮ್ಯಾಮ್ ಹಾಂ ಯಾವ ಊರಿಗೆ ಮ್ಯಾಮ್ ಹಾಂ ಸರಿ ಮೇಡಮ್ ಬರ್ತೀವಿ ಕೊರ್ಟಗೆರೆಯಿಂದನಾ ಮ್ಯಾಮ್ ಹೋಗ್ತಾ ಮೂವತ್ತೆರಡು ಬರ್ತಾ ಮೂವತ್ತೆರಡು ಮ್ಯಾಮ್

ಹಾಂ ಆ ದೇವಸ್ಥಾನ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಮ್ಯಾಮ್ ಅಲ್ಲಿ ತುಂಬ ಪ್ಯಾಸೆಂಜರ್ಸ್ ಅಂದರೆ ಇವಾಗ ನಿಮ್ಮಂತೋರೇ ತುಂಬ ಜನ ಬರ್ತನೇ ಇರ್ತಾರೆ ಅಂದರೆ ಅಲ್ಲಿ ನೋಡೋದಕ್ಕಾಗಿರ್ಬೋದು ಅಲ್ಲಿ ಪ್ಲೇಸ್ ಆಗಿರ್ಬೋದು ಅಲ್ಲಿ ಆಟ ಆಡದಕ್ಕೆ ಮಕ್ಕಳಿಗೆ ಫೆಸಿಲಿಟಿ ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿಗೆ ತುಂಬ ಜನ ಬರ್ತನೇ ಇರ್ತಾರೆ ಮತ್ತು ಅಲ್ಲಿ ದೇ ದೇವರೂ ಅಷ್ಟೇ ತುಂಬ ಎಲ್ಲ ಶಕ್ತಿಶಾಲಿ ಅಂತ ಹೇಳ್ತಾರೆ ನೀವು ಕೇಳಿದ್ದೆಲ್ಲ ಬೇಡಿದ್ದೆಲ್ಲ ಆಗ್ತೈತಂತೆ ಆ ಥರ ಎಲ್ಲ ಹೇಳ್ತಾರೆ ಮ್ಯಾಮ್

ಹ್ಞೂ ತುಂಬ ಚೆನ್ನಾಗಿದೆ ನಾವು ಹೋಗೋದಕ್ಕೆ ಎರಡು ಸಾವಿರ ಬರೋದಕ್ಕೆ ಎರಡು ಸಾವಿರ ಮ್ಯಾಮ್

ಹ್ಞೂಂ ಎಲ್ಲ ನಾವೇ ಮಾಡ್ತೀವಿ ಹೋಗಿ ಬರೋದು ಎಲ್ಲ ನಮ್ಮದೇ ಹಾಂ ಬೆಳಿಗ್ಗೆ ನಾವು ಅದೇ ಎಂಟು ಗಂಟೆಗೆ ಅಂತ ಹೇಳಿದ್ದೀರಲ್ಲ ಅದಕ್ಕಿಂತ ಮುಂಚೆಗೆ ನಾನೇ ಫೋನ್ ಮಾಡ್ತೀನಿ ಬಿಡಿ ಹ್ಞೂ ಎಲ್ಲ ಚೆನ್ನಾಗಿದೆ ಮ್ಯಾಮ್ ಹ್ಞೂ ಆಯಿತು ಮೇಡಂ ಹ್ಞೂ ಸರಿ